ಕನ್ನಡ ಭಾಷೆ ಇಡೀ ವಿಶ್ವದ ಪ್ರಾಚೀನ ಮತ್ತು ಪುರಾತನ ಭಾಷೆಯಾಗಿದೆ ಕನ್ನಡ ಲಿಪಿ ಶಾಸನಗಳ ಮೂಲಕ ಇದು ತಿಳಿದು ಬಂದಿದೆ ವಿಶ್ವಸಂಸ್ಥೆಯು ಮಾನ್ಯ ಮಾಡಿರುವ ಭಾಷೆಗಳಲ್ಲಿ ಕನ್ನಡವೂ ಒಂದು ಕನ್ನಡದ ಲಿಪಿ ಭಾರತದ ಭಾಷೆಗಳ ಮಾತೃ ಲಿಪಿ ಎಂದು ಹೇಳಲಾಗುತ್ತದೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದ್ದು ಈ ಮೂಲಕ ಪುರಾತನ ಭಾಷೆಯಾಗಿದೆ ಎಂದು ವಿಶ್ವಸಂಸ್ಥೆ ಮಾನ್ಯತೆ ಮಾಡಿದ್ದು ಕನ್ನಡದ ಅನೇಕ ಶಾಸನಗಳಿಂದ ಭಾರತದ ಗತ ವೈಭವವನ್ನು ತಿಳಿಯಲಾಗುತ್ತದೆ ಕನ್ನಡ ಭಾಷೆಯಿಂದ ತೆಲುಗು ತಮಿಳ್ ಮರಾಠಿ ಕೇರಳ ಈ ರೀತಿ ಸಹೋದರ ಭಾಷೆಗಳಾಗಿ ಅಕ್ಷರಗಳ ಮೂಲಕ ಹಬ್ಬಿ ನಂತರ ಭಾಷೆಯಾಗಿ ಪರಿವರ್ತನೆಗೊಂಡಿತು ಮೊದಲು ಕನ್ನಡವನ್ನು ಹಳೆಗನ್ನಡದ ಮೂಲಕ ಕಲ್ಲು ಬಂಡೆಗಳ ಮೇಲೆ ಕೆತ್ತಿ ಕೆತ್ತಿ ಉಬ್ಬಿರುವ ಕೆತ್ತನೆಗಳ ಮೂಲಕ ಕನ್ನಡ ಭಾಷೆಯು ಕಂಡು ಬಂದಿತ್ತು ಕಾಲ ಕ್ರಮೇಣ ಪದಗಳ ಸ್ವರೂಪ ವಾಕ್ಯ ರಚನೆ ಆಗಿ ಒಂದು ಸ್ಪಷ್ಟವಾದ ಕನ್ನಡದ ರೂಪ ಬಂದಿತ್ತು ಕನ್ನಡದ ಇದರಲ್ಲಿ ಕಲಿತ ವ್ಯಾಕರಣ ಬೇರೆ ಎಲ್ಲಿ ಭಾಷೆಗಳಲ್ಲಿ ಸಿಗಲಾರದು ಕನ್ನಡವನ್ನು ಕಲಿತವನು ಸ್ಪಷ್ಟವಾಗಿ ಕಲಿತವನು ಇತರೆ ಇಂಗ್ಲೀಷ್ ಸೇರಿದಂತೆ ಬೇರೆ ಭಾಷೆಗಳನ್ನು ಮಾತನಾಡಲು ಅಡ್ಡಿಯಾಗುವುದಿಲ್ಲ ಇದು ಕನ್ನಡದ ಮಹತ್ವ ಹಾಗೂ ಹೆಮ್ಮೆಯಾಗಿದೆ ಇಂದು ಕನ್ನಡಲ್ಲಿ ಅನೇಕ ಸಾಹಿತಿಗಳು ಕವಿಗಳು ಬರಹಗಾರರು ನೂರಾರು ಮಂದಿ ಬಂದಿದ್ದು ಸಾವಿರಾರು ಪುಸ್ತಕಗಳು ಪ್ರಕಟಗೊಳ್ಳುತ್ತವೆ ಹಾಗೆಯೇ ಕನ್ನಡದಲ್ಲಿ ದಿನಪತ್ರಿಕೆಗಳು ಹಾಗೂ ವಿದ್ಯುನ್ಮಾನ ವಾಹಿನಿಗಳು ಪ್ರಸಾರವಾಗುತ್ತಿದ್ದು ಇದು ಇಡೀ ಕನ್ನಡಿಗರನ್ನು ಸೂಜಿಗಲ್ಲಿನಂತೆ ನಿಲ್ಲಿಸಿವೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಕಸ್ತೂರಿ ಎಂಬುವುದು ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಕನ್ನಡ ಭಾಷೆಯು ಇವ ಇಂದು ವಿಶ್ವ ಭಾಷೆಯಲ್ಲಿ ಮಾನ್ಯತೆ ಪಡೆದಿದ್ದು ಹೆಮ್ಮೆಯ ಸಂಗತಿಯೂ ಸಹ ಹೌದು ಹಾಗೆಯೇ ಕನ್ನಡದಲ್ಲಿ ಕಲಿತವರಿಗೆ ವಿದೇಶಗಳಲ್ಲು ಇತರೆ ರಾಜ್ಯಗಳಲ್ಲಿ ಪ್ರಮುಖ ಬೇಡಿಕೆ ಹಾಗೂ ಅಗತ್ಯವಾಗಿದೆ ಯಾಕೆಂದರೆ ಇತರೆ ಭಾಷೆಗಳನ್ನು ಕಲಿಯಲು ಕನ್ನಡ ಕಲಿತವರಿಗೆ ತುಂಬ ಸಹಕಾರಿಯಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ